ಹಾಂ ಇದು ನೀರು ಸರಬರಾಜು ಕಂಪನಿ ಅಲ್ವ ಹಾಂ ನಾನು ಆಕಾಶ್ ಅಂಥೇಳಿ ಹೇಳಿ ಇಲ್ಲಿ ಉಡುಪಿಯಿಂದ ನಾನು ನಿಮ್ಮದು ವಾಟ್ರ್ ಇದು ನೀರು ಸರಬರಾಜು ಕಂಪನಿಯಿಂದ ನಮಗೂ ನೀರು ಬರ್ತಾ ಉಂಟು ಆದರೆ ವಿಷಯ ಏನೆಂದರೆ ಈಗ ಎರಡು ದಿವಸದಿಂದ ನಮಗೆ ಮಣ್ಣು ತುಂಬಿದ ಕೊಳಕು ನೀರು ಬರ್ತಾ ಉಂಟು ಇದು ಈಗ ನಮ್ಗೆ ಇಲ್ಲಿ ಏನಾಗಿದೆ ತುಂಬ ಸಮಸ್ಯೆ ಆಗಿದೆ ನಮಗೆ ಅಡುಗೆ ಮಾಡಲಿಕ್ಕು ಅದೆ ನೀರು ಬಳಸ್ತೇವೆ ನಾವು ಸ್ನಾನ ಮಾಡಲಿಕ್ಕು ಅದೇ ನೀರು ಬಳಸ್ತೇವೆ ನಾವು ಯಾವುದಕ್ಕೆಲ್ಲ ನೀರು ಬಳಸ್ತೇವೆ ಎಲ್ಲದಕ್ಕೂ ನಾವು ಇದೇ ನೀರನ್ನು ಯೂಸ್ ಮಾಡ್ತಾಯಿದ್ದೇವೆ ಹಾಗಾಗಿ ನಮಗೆ ತುಂಬ ತೊಂದರೆ ಆಗಿದೆ ನೀವು ಬೇಗ ಸರಿ ಮಾಡಿ ಕೊಡ್ತಿದ್ದರೆ ಸ್ವಲ್ಪ ಒಳ್ಳೇದು ಆಗ್ತಿತ್ತು ಈಗ ಏನು ನಾಳೆ ಬೆಳಗ್ಗೆ ಸರಿ ಆಗ್ಬೋದಾ ಹಾಂ ಇದು ನೀವು ಸರಿ ಮಾಡಿದ್ದಕ್ಕೆ ನಾವು ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಪೆ ಪೇ ಮಾಡ್ಲಿಕ್ಕೆ ಸಿಗ್ತದ ನಮಗೆ ಸರಿ ಹಾಗಾದ್ರೆ ಆದಷ್ಟು ಬೇಗ ಒಂದು ಸರಿ ಮಾಡಿ ನಮಗೆ ಮಾಡಿದ್ರೆ ತುಂಬ ಉಪ್ ಉಪಕಾರ ಆಗ್ತಿತ್ತು ನಿಮ್ಮಿಂದ ಸರಿ ಹಾಗಾದರೆ ಹಾಂ ಇಡ್ತೇನೆ ಹಾಗದ್ರೆ ಓಕೆ